ನಾನು ಆನ್ಲೈನಲ್ಲಿ ಒಂದು ಚಾರ್ಜರ್ ಬುಕ್ ಮಾಡಿದ್ದೆ ಬುಕ್ ಮಾಡಿ ಸಹ ಎಂಟು ದಿವಸ ಆಗೋಯ್ತು ಅದು ಇನ್ನೂ ಬಂದಿಲ್ಲ ಒಂದು ಎರ್ಡು ಮೂರು ದಿವಸ್ದಲ್ಲಿ ಬರುತ್ತೆ ಅಂತ ಹೇಳಿದ್ರು ಕಾಲ್ ಮಾಡಿದ್ದೆ ಈಗ ಆ ಚಾರ್ಜರು ಬಂದಿದೆ ತುಂಬ ಕೆಟ್ದಾಗಿದೆ ಆ ಚಾರ್ಜರು ಯಾರೋ ಪ್ಯಾಕ್ ಓಪನ್ ಮಾಡಿದ್ದಾರೆ ನೋಡಿದ್ದಾರೆ ಮತ್ತೇ ಅದನ್ನೆಲ್ಲ ನೋಡಿ ಕೆಡಿಸಿ ವೈರ್ ಎಲ್ಲ ಒಂಥರ ಮಾಡಾಕಿದ್ದಾರೆ ಚಾರ್ಜರ್ ಎಲ್ಲ ಈಗ ಅದು ನಾವು ಯೂಸ್ ಮಾಡೋಣಾ ಅಂತ ನೋಡಿ ತುಂಬ ಬೇಜಾರಾಯ್ತು ನಾವು ಇಷ್ಟು ಅಮೌಂಟ್ ಕಟ್ಟಿ ಎಲ್ಲ ಇದು ಮಾಡಿ ಆ ಚಾರ್ಜರ್ ಬಂದೈತೆ ಅದು ತುಂಬ ನಮಗೆ ಬೇಸರ ಆಯ್ತು ಚೆನ್ನಾಗಿಲ್ಲ ಅದು ಪ್ರೊಡಕ್ಟು ಮತ್ತು ಅದು ಚಾರ್ಜರ್ ಬಂದು ಈಗ ಚಾರ್ಜಿಂಗ್ ಹಾಕಿದ್ರೆ ತುಂಬ ಈಟ್ ಆಗಿಬಿಡ್ತಾ ಇದೆ ಮೊಬೈಲ್ನಲ್ಲಿ ಚಾರ್ಜ್ ಹಾಕಿದ್ರೂ ಈಟ್ ಆಗ್ತಾ ಇದೆ ಮೊಬೈಲಲ್ಲಿ ಒಂದು ಚೂರು ಚಾರ್ಜ್ ಕೂಡ ಸಹ ಆಗ್ತಾ ಇಲ್ಲ ಈಗ ನಾವು ಕಂಪ್ನಿ ಅವ್ರು ಕಾಲ್ ಮಾಡಿದ್ರೆ ಅವ್ರು ಹೇಳ್ತಾ ಇದ್ದಾರೆ ತೊಗೊಂಡ್ಬಂದು ಕೊಡಿ ಬೇರೆದು ಎಕ್ಸ್ಚೇಂಜ್ ಮಾಡಿ ಕೊಡ್ತೀರಿ ಅಂತ ನಮಗೆ ತುಂಬ ಬೇಜಾರಾಯ್ತು ಅದು ಎತ್ಕೊಂಡೋಗಿ ಹಾಕಿಸ್ಕೊಳಂಗು ಇಲ್ಲ ಮತ್ತೆ ಇರಂಗು ಇಲ್ಲ ಈಗ ಮತ್ತೆ ಬೇರೆ ತೊಗೊಳೋಣ ಅಂತ ನೋಡ್ತಾ ಇವಿ ಆನ್ಲೈನ್ ಮಾತ್ರ ತೊಗೊಳೋಲ್ಲ ಡೈರೆಕ್ಟ್ ಅಂಗ್ಡಿಗೆ ಹೋಗಿ ನಾವು ತೊಗೊಳ್ತೀವಿ ತುಂಬ ಕೆಟ್ಟದಾಗಿ ಬಂದಿದೆ ತುಂಬ ಬೇಸರ ಆಯ್ತು ನಮಗೆ ಅದು ಈಗ ಚೆನ್ನಾಗಿಲ್ಲ ಬೇ ಬಿಸಾಕೋಣ ಅನ್ಸಿ ಅನ್ನೋ ಮಟ್ಟಕ್ಕೆ ಬೇಜಾರು ಆಗಿದೆ ನಮಗೆ ಮತ್ತೆ ವಾಪಸ್ಸು ತೊಗೊಂಡು ಹೋಗೋದು ಮತ್ತೆ ತೊಗೋಬರೋದು ಅದೆಲ್ಲ ಬೇಕಾಗಿಲ್ಲ ತುಂಬ ಕೆಟ್ಟದಾಗಿ ಬಂದಿರೋದ್ರಿಂದ ಈಗ ನಾವು ಬಿಸಾಕಿ ಬಿಟ್ಟು ಅಂಗ್ಡಿಗೆ ಹೋಗಿ ನಾವೇ ಚೂಸ್ ಮಾಡಿ ನಾವೇ ನೋಡಿ ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೀವಿ ಬೇರೆಯವ್ರಿಗೂ ತೋರಿಸಿದ್ರೆ ಅವರು ಈ ಥರವೇ ಹೇಳಿದ್ರು ಇದು ಚೆನ್ನಾಗಿಲ್ಲ ಏನಕ್ಕೆ ಬುಕ್ ಮಾಡೋಕೋದೆ ನೀನು ಚೆನ್ನಾಗಿರೋದು ಅಂಗ್ಡಿಗೆ ಹೋಗಿ ನೋಡಿ ತೊಗೊಳ್ಬೋದಾಗಿತ್ತಲ್ಲ ಅದಕ್ಕೋಸ್ಕರ ನಿಂಗೆ ಹೇಳ್ತಾ ಇರೋದು ನಡಿ ನನ್ನ ಜೊತೆ ನಾನು ತಗೊಡಿಸ್ತೀನಿ ಅಂಥೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಮತ್ತು ಅದು ತುಂಬ ಕೆಟ್ದಾಗಿ ಬಂದ್ಬಿಟ್ಟಿದೆ ಬೇರೆಯವ್ರು ಯೂಸ್ ಮಾಡಿದ್ದಾರೆ ಮತ್ತೆ ನೋಡಿದರೆ ವಯರ್ ಎಲ್ಲ ಡ್ಯಾಮೇಜ್ ಆಗಿದೆ ಮತ್ತು ಅದೆಲ್ಲ ಚೆನ್ನಾಗಿ ಬಂದಿಲ್ಲ